ಅವರಿಗೆ ಆಟ ಎಂದರೆ ಏನು ಅಂತ ಗೊತ್ತಿರುವುದಿಲ್ಲ ಮತ್ತು ಅವರು ಆಟ ಆಡಿದಾಗ ಅದರ ಅನುಭವ ಗೊತ್ತಾಗುತ್ತದೆ ಮತ್ತು ಆಟ ಆಡಿದರೆ ಹೊಸ ಹೊಸ ಜ್ಞಾನೋದಯವೂ ಆಗುತ್ತದೆ ಮತ್ತು ಆಟ ಆಡುದರಿಂದ ಮನಸ್ಸಿಗೆ ಒಂದಷ್ಟು ನೆಮ್ಮದಿಯೂ ಸಿಗುತ್ತದೆ ಮತ್ತು ಓದೋದರ ಜೊತೆಗೆ ಆಟನು ಮುಖ್ಯವಾಗಿರುತ್ತದೆ ಎಲ್ಲ ಸ್ಕೂಲುಗಳಲ್ಲಿ ಒಂದನೇ ಕ್ಲಾಸಿನಿಂದ ಏಳನೇ ಕ್ಲಾಸಿನವರೆಗೂ ಆಟ ಆಡಿಸುತ್ತಾರೆ ಏಕೆಂದರೆ ಅವರಿಗೆ ಓದೋದರ ಜೊತೆಗೆ ಆಟವನ್ನು ಆಡಿಸುತ್ತಾರೆ ಅವರಿಗೆ ಎಲ್ಲವನ್ನು ಕಲಿಸುತ್ತಾರೆ